ಹಲೋ ರೀ ಹಲೋ ಹೇಳಿರಿ ಹಾಂ ಹೌದಾ ನೋಡಿ ಯಾರು ಅತ್ ತಾವು ಯಾರು ಮೊದಲು ಈ ಮೊದಲು ಏನಾದರೂ ಬಂದಿದ್ರಾ ಹೆಸ್ರು ಹೇಳಿ ಗೊತ್ತಾಗ್ಲಿಲ್ಲ ನನಗೆ

ಹಾಂ ಹಾಂ ಹಾಂ

ಹೌದು ನೀವು ಮೊದಲು ಎಲ್ಲಿಯಾದರೂ ತೋರಿಸಿದ್ರಾ ಯಾ ಯಾವ ಮೆಡಿಸಿನ್ ಮೆಡಿಸಿನ್ ಕೇಳ್ತಾ ಇದ್ದೀನಿ ಸಿಮ್ಟಮ್ಸ್ ಅದ್ರ ಅಂದ್ರೆ ನೀವು ಏನಾದರೂ ಬೇರೆ ಮೆಡಿಸಿನ್ ತೊಗೋತಿದ್ರಿ ಅಂದರೆ ಅದು ಸ್ವಲ್ಪ ಅದು ಸೈಡ್ ಎಫೆಕ್ಟಿಂದ ಆತಿರ್ತದೆ ಹಿಂಗೆ ಕೆಲ್ವೊಂದು ಮೆಡಿಸಿನ್ ಆಗಲ್ವಲ್ಲ ಟ್ಯಾಬ್ಲೆಟ್ ಕೆಲವೊಂದು ಆಗ್ಲಿಲ್ಲ ಅಂದ್ರೆ ಆಗಿರ್ತದೆ ಈಗ ಯಾವುದಾದ್ರೂ ಡ್ರಗ್ ಯಾವ್ದಾರೂ ತೊಗೋತ ಇದ್ರಾ ಏನಂತ ಮೆಡಿಸಿನ್ ಅದು

ಹಾಂ ಹಾಂ ಹಾಂ ಹ್ಞೂ ಹಾಂ ಹಾಂ ಹೌದಾ ನೀವು ಹ್ಞೂ ಹೇಳಿ ಹೇಳಿ ಹೇಳಿ ಮೊದ್ಲು ಹೇಳ್ರಿ ಹ್ಞೂ ಹ್ಞೂ ಹ್ಞೂ ಎದೆನೋವು ಏನಾದರೂ ಬರುತ್ತಾ ಎದೆನೋವು ಎದೆ ಏನಾದರೂ ನೋಯುತ್ತಾ ಎದೆ ಉರೀತದೆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ನೀವು ಇದು ಮಾಡಿ ನೀವು ಮೊದ್ಲು ತೋರಿಸಿದ್ದು ಅಥವಾ ಯಾವ್ದಾರೂ ಟ್ಯಾಬ್ಲೆಟ್ ತೊಗೊಂಡಿದ್ರಿ ಅಂದ್ರೆ ಅದ್ರುದೂ ಸ್ವಲ್ಪ ಯಾಕಂದ್ರೆ ನಾನು ನೋಡಿಯೇ ಮಾಡ್ಬೇಕಾಗತ್ತೆ ರೀ ತಗೊಂಡು ಬನ್ರಿ ನಿಮ್ದು ಕೇಸ್ ಸ್ಟಡಿ ಮಾಡಿ ಸುಮ್ಮನೆ ಯಾವ್ದ್ಯಾವುದೋ ಹಾಕಿ ಆಮೇಲೆ ಎಫೆಕ್ಟ್ ಆಗೋದ್ ಬೇಡ ಈ ಮೊದಲು ನೀವು ಏನು ತೊಗೊಂಡೀರೊ ಗೊತ್ತಿಲ್ಲ ಅದಕ್ಕೆ ಡಿಟೇಲ್ ಚೆಕಪ್ ಮಾಡೋಣಂತೆ ನೋಡೋಣ ಆವಶ್ಯಕತೆ ಇದ್ದರೆ ಇ ಸಿ ಜಿ ಅದು ಮಾಡೋಣ ಇಲ್ಲ ಅಂದರೆ ಬರೀ ಎದೆ ಉರಿದ್ರೆ ಏನೂ ಬೇಕಾಗಲಿಕ್ಕಿಲ್ಲ ಚೆಕ್ ಮಾಡುವ ಬ್ಲಡ್ ಟೆಸ್ಟ್ ಒಂದು ಮಾಡ್ಸೋಣಂತೆ ನೀವು ಅರ್ಲೀ ಮಾರ್ನಿಂಗ್ ಟೆಸ್ಟ್ ಮಾಡ್ಕೊಂಡು ಬರ್ತೀರಾ ಶುಗರ್ ಅದೇನಾದರೂ ಕಂಪ್ಲೇಂಟ್ ಇದೆಯಾ ಶುಗರ್ ಶುಗರ್ ಶುಗರ್ ಅದು ಇತ್ತಂದ್ರೆ ಫಾಸ್ಟಿಂಗ್ ಮಾಡ್ಕೊಬೇಕಾಗ್ತದೆ ಅದಕ್ಕೆ ಕೇಳಿದೆ ಮಾಡ್ಕೊಂಡು ಬರ್ತಿದ್ರಂದ್ರೂ ಮಾಡ್ಕೊಂಡು ಬರ್ರಿ ನಿಮ್ಗೆ ಯಾವ್ದಾದ್ರೂ ಗೊತ್ತಿದ್ರೆ ಲ್ಯಾಬಿಗೇ ಹೋಗಿರಿ ನಾವು ಹೇಳಿದ್ದಕ್ಕೇ ಅಂತಿಲ್ಲ ಚೆಕ್ ಮಾಡ್ಕೊಂಡು ರಿಪೋರ್ಟ್ ತೊಗೊಂಡು ಬಂದಿರಿ ಅಂದ್ರೆ ಇಲ್ಲಿ ಡಿಟೇಲ ಇದು ಮಾಡ್ಕೊಳಕ್ಕೆ ಆಗ್ತದೆ ಸರಿ ಏನು ದೊಡ್ಡದು ಅಲ್ಲದು ಭಾಳ ದಿವ್ಸ ಇದ್ರೂ ಏನೂ ಪ್ರಾಬ್ಲಮ್ ಇಲ್ಲ ನೀವು ನಾಳೆ ಆರು ಆರೂವರೆ ಟೈಮ್ ಮೇಲೆ ಬಂದುಬಿಡಿ ಆದರೂ ಸ್ವಲ್ಪ್ ರಷ್ ಇರ್ತದೆ ಫೋನ್ ಮಾಡಿ ಬನ್ನಿ ಫೋನ್ ಮಾಡಿ ಬಂದರೆ ಉಪ ಉಪಯೋಗ ಆಗ್ತದೆ ನಿಮಗೂ ವೇಟಿಂಗ್ ಇದು ಆಗೋಂಗಿಲ್ಲ ಹಿಂಗಾಗಿ ಇದು ಮಾಡ್ಸ್ಕೊಳಿ ಏನೂ ದೊಡ್ಡ ಪ್ರಾಬ್ಲಮ್ ಇಲ್ಲ ಬನ್ನಿ ನಾಳೆ ಸಾಯಂಕಾಲ ಬಂದುಬಿಡಿ ಓಕೆನಾ ಓಕೆನಾ ಸರಿ ಸರಿ